ನನ್ನ ಹೆಸರು ಸುಧೀಂದ್ರ ಕುಲಕರ್ಣಿ ಅಂತ ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಮುಖ್ಯವಾಗಿ ನನ್ನ ಓದುವ ಅಭ್ಯಾಸ ಕ್ಕೆ ಮುಖ್ಯ ಕಾರಣ ನನ್ನ ತಾಯಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆಕೆ ಕೇವಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಿದರೂ ಸಹ ಅವಳಲ್ಲಿರುವಂಥ ಛಲ ಓದಬೇಕು ಅನ್ನುವಂಥ ಒಂದು ಉತ್ಸಾಹ ಅದಲ್ಲ ಅವಳನ್ನ ಕುಮಾರವ್ಯಾಸ ಮಹಾಭಾರತ ಓದುವಷ್ಟು ತಯಾರು ಮಾಡಿತು ಅವಳು ಮುಂದೆ ನಮ್ಮ ಅಣ್ಣ ಅಕ್ಕ ಇವರಿಂದೆಲ್ಲ ಅಕ್ಷರ ಜ್ಞಾನವನ್ನು ಕಲಿತು ಹೆಚ್ಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು ಅದು ನಮ್ಮನ್ನು ಪ್ರೇರಣೆ ಕೊಡ್ತು ಓದಲಿಕ್ಕೆ ಪ್ರಾರಂಭಿಕವಾಗಿ ನಾನು ಸಣ್ಣವ ಇದ್ದಾಗ ನನಗೆ ಓದುರ ಹಚ್ಚಿದ್ದು ಅಂತಂದ್ರೆ ಪತ್ತೇದಾರಿ ನಾವೆಲ್ಗಳು ಪತ್ತೇದಾರಿ ನಾವೆಲುಗಳು ಎಷ್ಟೋ ಮಂದಿ ತುಚ್ಛವಾಗಿ ಕಾಣ್ತಾರೆ ಅವ್ರ ಹೆಸರೇ ಯಾರಿಗೂ ಗೊತ್ತಿಲ್ಲ ಎನ್ ನರ್ಸಿಂಹಯ್ಯ ಪುರುಷೋತ್ತಮ ಆಮೇಲೆ ಮಾ ಬಿ ಶೇಷಗಿರಿ ರಾವ್ ಇವ್ರೆಲ್ಲ ಇದ್ದಾರಲ್ಲ ಇವ್ರ ಹೆಸ್ರ್ ಕೇಳಿಲ್ಲ ಆದರೆ ಇವರೇ ನಮ್ಮ ಓದಲಿಕ್ಕೆ ಹಚ್ಚಿದಂಥವರು ನಾಲ್ಕು ಅಕ್ಷರ ಜ್ಞಾನ ಕೊಟ್ಟವ್ರು ಇವರೇ ಅಂತ ಹೇಳ್ಬೋದು ಮುಂದೆ ಅದೇ ಬೆಳ್ಸ್ಕೊತ ಬೆಳ್ಸ್ಕೊತ ಬಂದ್ವಿ ಆಮೇಲೆ ಪತ್ತೇದಾರಿ ನಾವೆಲ್ನಲ್ಲಿ ಇವರು ಅಂತ ಅಭಿರುಚಿ ಕಡಿಮ್ಯಾಗಿ ನಾವು ಎಪ್ಪತ್ತರಿಂದ ಎಂಬತ್ತನೇ ಇಸ್ವಿಯಲ್ಲಿ ನಮ್ಮಲ್ಲಿ ಒಂದು ನನ್ನಲ್ಲಿ ಒಂದು ಓದುವ ಕ್ರಾಂತಿ ಆಯಿತು ಅಂತ ಹೇಳ್ಬೋದು ಮುಖ್ಯ ಅದಕ್ಕೆ ಕಾರಣ ಗಿರೀಶ್ ಕಾರ್ನಾಡ್ ಪಿ ಲಂಕೇಶ್ ಮತ್ತು ಟಿ ಕೆ ರಾಮ್ ರಾವ್ ಆಮೇಲೆ ಮುಂತಾದ ಶಿವರಾಮ್ ಕಾರಂತರು ಇವರೆಲ್ಲ ಆ ಪುಸ್ತಕಗಳನ್ನು ಓದುವಂಥ ಭಾಗ್ಯ ನನಗೆ ಸಿಕ್ತು ನಾನು ಬಿಜಾಪುರದಲ್ಲಿ ಕರ್ನಾಟಕ ಔಸಿಂಗ್ ಬೋಡ್ನಲ್ಲಿ ಇದ್ದಿದ್ದ ಕಾರಣ ಅನೇಕ ಲೆಕ್ಚರ್ಸ್ಗಗಳು ಅಲ್ಲಿ ಇದ್ದರು ಅವರು ನನಿಗೆ ಬುಕ್ಸ್ಗಳನ್ನು ಕೊಡ್ತಿದ್ದರು ಆವಾಗ ನಾನು ಓದಿದಂಥ ಅತಿ ಅಮೂಲ್ಯವಾದ ಪುಸ್ತಕಗಳು ಅಂತಂತಂದ್ರೆ ಪೂರ್ಣಚಂದ್ರ ತೇಜಸ್ವಿಯ ಯಾವುದದು ಕರ್ವಾಲೊ ಅಂತ ಇದು ಕರ್ವಾಲೊ ಅಂತ ಕರ್ವಾಲೊ ಮತ್ತು ಶಿಕಾರಿ ಅಂತ ಒಂದು ನಾವೆಲ್ ಈ ಎರಡೂ ನಾವೆಲುಗಳು ನನ್ನಲ್ಲಿ ಒಂದು ಥರದ ಬದ್ಲಾವಣೆಯಲ್ಲಿ ತಂತು ಜೀವನದಲ್ಲಿ ಬದಲಾವಣೆ ಆಗ್ಬೇಕಂತಂದ್ರೆ ಪುಸ್ತಕಗಳು ಭಾಳ ಪ್ರಾಮುಖ್ಯತೆ ಸ್ಥಾನವನ್ನು ವೈಸ್ತದಂತ ನಾ ತಿಳ್ಕೊಂಡಿದೀನಿ ಆಮೇಲೆ ನಾನೂ ಓದ್ತಾ ಓದ್ತಾ ಅನೇಕ ಬುಕ್ಗಳನ್ನು ಓದ್ತಾ ಬಿಜಾ ಧಾರ್ವಾಡಕ್ಕೆ ಬಂದೆ ಧಾರ್ವಾಡಕ್ಕೆ ನಂದು ಹೊಸ ತಿರುವು ಅಂತ ಹೇಳ್ಬೋದು ಧಾರ್ವಾಡಕ್ಕೆ ಬಂದದ್ದು ಇಲ್ಲಿ ಸಮಾಜ ಪುಸ್ತಕಾಲಯ ಪುಸ್ತಕದ ಭಂಡಾರವೇ ಖರೆ ಜ್ಞಾನದ ಭಂಡಾರ ಅನ್ಬೋದು ಪುಸ್ತಕದ ಭಂಡಾರ ಅನ್ನುದಕ್ಕಿಂತ ಜ್ಞಾನದ ಭಂಡಾರ ಅನ್ನುವುದು ಯೋಗ್ಯದ ಶಬ್ದ ಅನ್ಸ್ತದೆ ಯಾಕಂದ್ರೆ ಅಲ್ಲಿ ನಾನು ಕಂಡಂಥ ಅನೇಕ ಮಹನೀಯರ ಬುಕ್ಸುಗಳನ್ನು ಅಲ್ಲಿ ನಾನು ನೋಡಿದೆ ನಾನು ಅವ್ರನ್ನ ಪ್ರತ್ಯಕ್ಷ ಅವ್ರ ಜೊತೆಗೆ ನಾನು ಮಾತಾಡುವಂಥ ಭಾಗ್ಯವೂ ನನ್ಗೆ ಸಿಕ್ತು ಅವು ಅದರಲ್ಲಿ ಬೆರಿತಾ ಬೆರಿತಾ ಅವ್ರ ಜೊತೆಗೆ ನನಗೆ ಫಿಲಾಸಫಿ ಅದು ಫಿಲುಸಫಿ ನೀವೇನು ಉಪಯೋಗಿಸ್ತೀರಿ ಕನ್ನಡದಲ್ಲಿ ಆ ಆ ಒಂದು ನನಗೆ ಓ ಈ ಇದು ಬಂತು ಅದ್ರ ಬಗ್ಗೆ ಓದುವಂಥ ಅಭಿರುಚಿ ಬೆಳಿಲಿಕತ್ತು ಫಿಲಾಸಫಿ ಅಂತಂದರೆ ಕೆಲವ್ರಿಗೆ ಬೇರೆ ರೀತಿ ಅಂತ ಕಾಣ್ಸ್ತದೆ ದೇವ್ರ ಬಗ್ಗೆ ಅದ್ರ ಬಗ್ಗೆ ಅಂತಲ್ಲ ನನ್ನನ್ನು ನಾ ತಿಳ್ಕೊಳ್ಳುವಂಥ ಒಂದು ಏನು ಹಸಿವು ಎದಲ ಅದು ಪ್ರಾರಂಭ ಆದದ್ದು ಈ ಧಾರ್ವಾಡಕ್ಕೆ ಬಂದಮೇಲೆ ನಾ ಯಾರು ಈ ಜಗತ್ತು ಅಂದರೆ ಏನು ಈ ನಿಸಗ ನಿಸರ್ಗ ಅಂದರೆ ಏನು ಇದನ್ನು ತಿಳ್ಕೊಳ್ಳುವಂಥ ಒಂದು ನೀರಡಿಕೆ ನನ್ನಲ್ಲಿ ಹುಟ್ಟಿದ್ದು ಧಾರವಾಡದಲ್ಲಿ ಬಂದಮೇಲೆ ಅದೇ ಆವಾಗ ನಾನು ಧಾರವಾಡದಲ್ಲಿ ಸಮಾಜ ಪುಸ್ತಕಾಲಯದಲ್ಲಿ ಮುಖ್ಯವಾಗಿ ಜಾಸ್ತಿ ಓದಿದ್ದಂದ್ರೆ ರಜನೀಶ್ ಅಂತಾರಲ್ಲ ಓಶೋ ಓಶೋನ ಪುಸ್ತಕವನ್ನು ಓಶೋನ ಕಂಡರೆ ಎಷ್ಟೋ ಜನರಿಗೆ ತಪ್ಪು ಅಭಿಪ್ರಾಯ ಇರ್ತದೆ ಅದು ನಾವು ಬೇರೆಯವರ ಮಾತು ಕೇಳುವುದಕ್ಕಿಂತ ಪ್ರತ್ಯಕ್ಷ ಅವ್ರ ಜೊತೆಗೆ ಮಾತಾಡಿ ಅಥವಾ ಅವ್ರ ಬುಕ್ಗಳನ್ನು ಜೊತೆ ಮಾತಾಡೋದು ಅವ್ರ ಬುಕ್ಗಳನ್ನು ಓದುದಂದ್ರೆ ಅವರ ಜೊತಿಗೆ ಮಾತಾಡಿದಾಗೆ ಆ ಬುಕ್ಕುಗಳನ್ನು ಓದಿದಾಗ ಮಾತ್ರ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅದ ಯಾರೋ ಏನೋ ಹೇಳ್ತಾರಂತ ಇನ್ನೊಬ್ರ ಬಗ್ಗೆ ಅಭಿಪ್ರಾಯ ತಾಳಬಾರದು ಆ ಓಶೋ ಬುಕ್ಗಳನ್ನು ಓದಿದೆ ಅದ್ರ ಜೊತೆ ಜೊತೆಗೇ ಜಿಡ್ಡು ಕೃಷ್ಣಮೂರ್ತಿ ಅಂತ ಒಬ್ಬ ದೊಡ್ಡ ಚಿಂತಕನ ಪುಸ್ತಕಗಳನ್ನು ಓದಿದೆ ಅದು ಸ್ವಲ್ಪ ಕಠಿಣ ಆಯಿತು ಜಿಡ್ಡು ಕೃಷ್ಣಮೂರ್ತಿಯದು ನಾವು ಸರಳವಾಗಿ ನಮ್ಗೆ ತಿಳ್ಸ್ ಕೊಟ್ಟವ್ರು ಅಂದರೆ ಓಶೋನೆ ಅದರಲ್ಲಿ ಮುಖ್ಯವಾದದ್ದು ಭಜಗೋವಿಂದಮ್ ಮೂಢಮತೆ ಅಂತ ಒಂದು ಬುಕ್ಕು ಶಂಕರಾಚಾರ್ರನ್ನ ಏನು ಅಂದುದೇ ಗೊತ್ತಿರಲಿಲ್ಲ ನಮ್ಗೆ ಶಂಕರಾಚಾರ್ಯ ಯಾರು ಅಂತ ಶಂಕ್ರಾಚಾರ್ರ ಬಗ್ಗೆ ಅವರು ಹೇಳಿಕೊಟ್ರು ನಮಗೆ ತಿಳಿಯಿತು ಬುದ್ಧನ ಬಗ್ಗೆ ತಿಳಿಯಿತು ಕೃಷ್ಣನ ಬಗ್ಗೆ ತಿಳಿಯಿತು ಶಿವಸೂತ್ರ ಅಂತ ಬುಕ್ಕು ಓದಿದೆ ಶಿವಸೂತ್ರ ನನ್ನಲ್ಲಿ ಎಷ್ಟೊಂದು ಬದಲಾವಣೆ ತಂತು ಅಂತಂದರೆ ಅದನ್ನು ಈಗ ನಾನು ಶಬ್ದಗಳಲ್ಲಿ ಹೇಳ್ಲಿಕ್ ಸಾಧ್ಯ ಇಲ್ಲ ಅದರಲ್ಲಿ ಮುಖ್ಯವಾಗಿ ಬರೇ ನಾವು ಓದಿ ಇನ್ನೊಬ್ಬರಿಗೆ ನಾವು ಜ್ಞಾನವನ್ನು ಏನು ಹೇಳಿ ಅಹಂಕಾರ ಬೆಳೆಸಿಕೊಳ್ಳುದಲ್ಲ ನಮ್ಮನ್ನು ನಾವು ಅರ್ತ್ಕೊಳ್ಳುದು ಮುಖ್ಯ ಅದ ಅಂದ್ರೆ ತಿಳಿವಳಿಕೆ ನಮ್ಮಲ್ಲಿ ಹುಟ್ಟಿಶಿಕೊಳ್ಳುದು ಮುಖ್ಯ ಅದ ತಿಳಿವಳಿಕೆ ಅಂಬುದು ಏನದಲ್ಲ ಅದು ಶಿವಸೂತ್ರದಿಂದಾಗಿ ತಿಳ್ಕೊಂಡೆ ಬರೇ ಜ್ಞಾನದಿಂದ ಮಾತ್ರ ಸಿಗುವುದಿಲ್ಲ ಚಿಂತನೆಯಿಂದ ಸಿಗ್ತದೆ ನಮಗೆ ನಾವು ಚಿಂತ ಚಿಂತಿಸಬೇಕು ಅದು ಆ ಶಿವಸೂತ್ರದಲ್ಲಿ ಒಂದು ಬರ್ತದ ಜ್ಞಾನಮ್ ಬಂಧಾಹಃ ಜ್ಞಾನ ನಮ್ಮನ್ನು ಬಂಧಿಸ್ತದೆ ಜ್ಞಾನ ಬಂಧಿಸ್ತದೆ ಅಂತಂದರೆ ಅತಿ ಜ್ಞಾನ ಆಗುದರಿಂದ ನಮ್ಮ ಅಹಂಕಾರವೂ ಬೆಳಿತದೆ ಆ ಅಹಂಕಾರದಿಂದ ಹೊರಗ್ ಬರ್ಬೇಕು ಅಂತಂದ್ರೆ ನಮ್ಮಲ್ಲಿ ತಿಳ್ವಳಿಕೆ ಹುಟ್ಟಬೇಕು ಜ್ಞಾನ ನಮಗೆ ಸಹಾಯ ಮಾಡಬೇಕು ವಿನಃ ನಮಗೆ ಅಹಂಕಾರ ಹುಟ್ಟಿಸ್ಬಾರ್ದ್ ಅನ್ನುದು ಶಿವಸೂತ್ರದಿಂದ ನಾನು ಕಲಿತೆ ಮತ್ತು ಭಾಳ ಮುಖ್ಯವಾದ ಬದಲಾವಣೆ ತಂದದ್ದು ನನ್ನಲ್ಲಿ ಒಂದು ಭಗವತ್ ಗೀತೆ ಅಂಥ ಮಹಾನ್ ಬುಕ್ ಒಂದು ಪುಸ್ತಕಕ್ಕೆ ಹೋಲಿಕೆಯಾದಂಥ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಈ ಮಂಕುತಿಮ್ಮನ ಕಗ್ಗ ಓದದೇ ಹೋದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ನನಗೆ ಅನಸ್ತದೆ ಮಂಕುತಿಮ್ಮನ ಕಗ್ಗ ಏನು ಹೇಳುವುದಿಲ್ಲ ಅಂತ ಅಂಬುದನ್ನು ತಿಳಿಯಬೇಕು ಎಲ್ಲನೂ ಹೇಳ್ತದದು ದಯವಿಟ್ಟು ಯಾರು ಓದಿಲ್ಲ ಅದು ಈ ಬುಕ್ಕು ಓದಲೇ ಬೇಕು ಅಂತ ಅನ್ನುದನ್ನು ಹೇಳ್ತೀನಿ ಮುಖ್ಯ ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಮಂಕುತಿಮ್ಮನ ಕಗ್ಗ ಆಗಲಿ ಆಮೇಲೆ ಶಿಕಾರಿಯಾಗಲಿ ಆಮೇಲೆ ಕರ್ವಾಲೊ ಆಗಲಿ ಈ ಬುಕ್ಸ್ಗಳನ್ನು ನಾವೆಲ್ಲುಗಳನ್ನು ಕೊಡುದಲ್ಲದೆ ಮ್ಯಾಗ್ಝೀನ್ಗಳನ್ನು ನಾನು ಓದ್ಲಿಕ್ಕೆ ಶುರು ಮಾಡಿದೆ ಸುಧಾ ತರಂಗ ಅದನ್ನೂ ಓದ್ತಿದ್ದೆ ಅದು ಯಾಕಂದ್ರೆ ನಮ್ಮ ಲೊ ಕನ್ನಡ ಕನ್ನಡದ ಮುಖ್ಯವಾದ ವಾರಪತ್ರಿಕೆಗಳು ಅದನ್ನು ಸಂಚಾರಿಲಿ ಒಂದು ಲೈಬ್ರರಿ ಇಲ್ಲೇ ಒಬ್ಬರು ತಂದುಕೊಡ್ತಿದ್ದರು ವಿವೇಕಾನಂದ ಲೈಬ್ರರಿ ಅಂತ ಆ ಒಂದು ಇದೆ ಅವ್ರದ್ದು ಅವರು ಪಾಪ ಮನೆ ಮನೆಗೆ ಬಂದು ಬುಧವಾರ ಮತ್ತು ಶುಕ್ರವಾರ ಎಲ್ಲ ಕೊಡ್ತಿದ್ದರು ಕೇವಲ ತಿಂಗಳಿಗೆ ಎಪ್ಪತ್ತು ರೂಪಾಯ್ದು ಮಾತ್ರ ತಗೊತಿದ್ದರು ಅದು ನನ್ನ ಮನೆ ನನ್ನ ನನ್ನಲ್ಲಷ್ಟೇ ಬದಲಾವಣೆ ನನಗೆ ಓದುವ ಹವ್ಯಾಸ ಬೆಳೆಸಲಿಲ್ಲ ನನ್ನ ಮಿಸ್ಸೆಸ್ ಶೀಲಾ ಕುಲ್ಕ ಯ ಶೀಲಾಳಲ್ಲಿಯೂ ಓದುವ ಅಬ್ಯಾ ಹವ್ಯಾಸವನ್ನು ಬೆಳೆಸಿತು ಆ ಸಂಚಾರಿ ಲೈಬ್ರರಿ ಭಾಳ ಪ್ರಮುಖವಾದ ಒಂದು ಕೆಲಸ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಎಲ್ಲನೂ ಹೇಳುವ ಮುಖ್ಯ ಕಾರಣ ನಮ್ಮ ಓ ಓದದೆ ಇರುವಂಥ ಜನರಲ್ಲಿ ಓದುವಂಥ ಹವ್ಯಾಸ ಬೆಳೆಸ್ಬೇಕು ಅನ್ನೋದು ನಂದು ಒಂದು ಮುಖ್ಯ ಉದ್ದೇಶ ಅದಕ್ಕೆ ನಾನು ಇಲ್ಲಿ ಬಸವ ವನ ಅಂತಿದೆ ಅಲ್ಲೇ ಒಂದು ಸಣ್ಣದೊಂದು ನಾ ಒಂದು ಕ್ಲಬ್ ಮಾಡ್ಕೊಂಡಿದ್ದು ನಾನೇ ಎಡ್ಮಿನ್ ಆಗಿದ್ದೀನಿ ಅದರಲ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ ಅವರಲ್ಲಿ ಓದುವ ಹವ್ಯಾಸ ಬೆಳ್ಸ್ಬೇಕಂತ ನನ್ನ ಮನೆಯಲ್ಲಿದ್ದ ಬುಕ್ಕುಗಳನ್ನೆಲ್ಲ ಅವ್ರಿಗೆ ಕೊಡ್ತೀನಿ ಕೆಲವರು ಬುಕ್ಕು ಕೊಡುವುದಿಲ್ಲ ಅದು ನಿಮ್ಗೆ ಗೊತ್ತು ತಗೊಂಡವರು ಮರ್ತು ಬಿಟ್ಟಿರ್ತಾರೆ ಮತ್ತೆ ಬೆನ್ನತ್ತಿ ಅವರಿಗೆ ಬುಕ್ ತಗೊತೀನಿ ನಾನು ಯಾಕಂತಂದ್ರೆ ನನಗೆ ಬುಕ್ಸ್ಗಳನ್ನು ಕೊಂಡು ಓದುವ ಅಭ್ಯಾಸ ಅದ ಪುಕ್ಸಟ್ಟೆ ಓದುವುದು ಕಡಿಮೆ ಮಾಡಬೇಕು ನಮ್ಮ ಕನ್ನಡದ ಸಾಹಿತ್ಯದ ಬೆಳಿಬೇಕು ಅಂದರೆ ಕೊಂಡು ಓದಬೇಕು ಬುಕ್ಸ್ಗಳನ್ನು ಲೈಬ್ರರಿಯಿಂದ ಓದಬೇಕು ಅದು ತಿರಿಗಿ ಕೊಡಬೇಕು ಫೀಸ್ ಕೊಡಬೇಕು ಅದು ಬೇರೆ ಈ ಕೊಂಡು ಓದುವುದರಿಂದ ಆ ಒಂದು ಲೇಖಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಆ ಒಂದು ನಾವು ಊ ಆ ಒಂದು ಗುಂಪಿಗೆ ಯಾ ಹರಟೆಮಲ್ಲರು ಅಂತ ಹೆಸ್ರು ಇಟ್ಟಿದೀವಿ ನಾವು ಹರಟೆಮಲ್ಲರು ಅಂದ್ರೆ ಏನು ಎಲ್ಲ ವಾಕಿಂಗ್ ಮಾಡಿದ್ಮೇಲೆ ಹರಟೆ ಹೊಡಿತಾ ಹೊಡಿತಾ ಅನೇಕ ವಿಷಯಗಳನ್ನು ನಾವು ಹಂಚಿಕೊಳ್ತಿವಿ ಹರ್ಟೆಯೂ ನಮ್ಮ ಜೀವನದ ಪ್ರಾಮುಖ್ಯತೆಯಲ್ಲಿ ಒಂದು ಮುಖ್ಯವಾದ ಒಂದು ಸ್ಥಾನವನ್ನು ಗಳಿಸ್ತದೆ ಆವಾಗ ನನ್ನ ಫ್ರೆಂಡ್ಸ್ಗಳು ಇಷ್ಟಾದ್ರಲ್ಲ ಅವ್ರಲ್ಲಿ ಓದುವ ಅಭ್ಯಾಸ ಇಷ್ಟೊಂದು ಬೆಳ್ಸ್ಕೊಂಡಿದ್ದಾರೆ ನನ್ಗೆ ಭಾಳ ಖುಷಿಯಾಗ್ತದದು ಒಬ್ರು ಬಂದು ನನ್ನ ಜೋಡಿ ನಾನು ಇದು ಓದಿದೆ ನಾವು ಡಿಸ್ಕಷನ್ ಮಾಡುಣ ಅಂತ ಕೇಳಿದಾಗ ನನ್ನಲ್ಲಿ ಆಗುವಂಥ ಖುಷಿ ಮತ್ತು ಇದು ನಾನು ಹೇಳ್ಲಿಕ್ಕೆ ನನ್ನ ಎರಡು ಶಬ್ದದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ